ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಕೆಲವು ಪ್ರಮುಖ ಸಾಂಸ್ಕೃತಿಕ ವ್ಯತ್ಯಾಸಗಳು ಏನಂದರೆ ಹೆಚ್ಚಾಗಿ ಸಂಸ್ಕೃತ ವಿಭಜನೆಯು ಉತ್ತರ ಮತ್ತು ದಕ್ಷಿಣದ ನಡುವೆ ಮಾತ್ರವಲ್ಲ ಭಾರತದ ಎಲ್ಲ ದಿಕ್ಕುಗಳಯಲ್ಲೂ ಜಾಸ್ತಿಯಾಗಿದೆ ಒಟ್ಟಾರೆಯಾಗಿ ಉತ್ತರ ಮತ್ತು ದಕ್ಷಿಣ ನಡುವೆ ವ್ಯತ್ಯಾಸ ಹೇಳುದಂದರೆ ಮುಖ್ಯವಾಗಿ ದೇವಾಲಯಗಳದ್ದು ವಾಸ್ತುಶಿಲ್ಪ ಉತ್ತರ ಭಾರತದಲ್ಲಿ ದೇವಾಲಯಗಳನ್ನು ನಾಗರ ಶೈಲಿಯಲ್ಲಿ ನಿರ್ಮಿಸ್ತಾರೆ ಅದೇ ದಕ್ಷಿಣ ಭಾರತ ಸೈಡ್ಗಳಲ್ಲಿ ದೇವಾಲಯಗಳನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುತ್ತದೆ ಒಂದು ಶೈಲಿಯ ನೈಋತ್ಯಯಿಂದ ಅಂದರೆ ಇನ್ನೊಂದು ಶೈಲಿಯನ್ನು ವೇಸರ ಶೈಲಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ತಿನಿಸುಗಳಲ್ಲೂ ಹಾಗೆ ನನಗೆ ತಿಳಿದಿದ್ದಂತೆ ಗೋಧಿಯು ಉತ್ತರ ಭಾರತದಲ್ಲಾದ್ರೆ ದಕ್ಷಿಣದಲ್ಲಿ ಅಕ್ಕಿನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಇದಲ್ಲದೆ ದಕ್ಷಿಣ ಭಾರತದಲ್ಲಿ ಆಹಾರದಲ್ಲಿ ಮಸಾಲೆ ಮತ್ತು ಜಾಸ್ತಿ ಮಸಾಲೆ ಪದಾರ್ಥಗಳು ಕೆಲ್ವೊಮ್ಮೆ ಕಹಿ ಅಥವಾ ಹುಳಿ ಇರುತ್ತೆ ಅದೇ ರೀತಿ ಉತ್ತರ ಮತ್ತು ದಕ್ಷಿಣ ಈ ಎರಡೂ ರೀತಿಯ ಮಸಾಲೆಗಳನ್ನ ಬಳಸ್ತಿದ್ರು ದಕ್ಷಿಣ ಭಾರತದಲ್ಲಿ ಆರ ಸಾಮಗ್ರಿ ಇಡೀ ಕರಿಬೇವು ಎಲೆಗಳನ್ನು ಉಚ್ಚಾರಣೆಯಾಗಿ ಮತ್ತು ಭಕ್ಷಕ್ಕೆ ಹೆಚ್ಚು ಮಸಾಲೆ ಸೇರಿಸಲು ಬಳಸುತ್ತದೆ ಆದರೆ ಹುಣಸೆಹಣ್ಣನ್ನು ಹುಳಿಗೋಸ್ಕರ ಅದೊಂದು ಸಹ ಬಳಸ್ತಾರೆ ಹುಣಸೆಹಣ್ಣನ್ನು ಹುಳಿಗೋಸ್ಕರ ಬಳಸ್ತಾರೆ ನೃತ್ಯದಲ್ಲಿ ಕಥಕ್ ಉತ್ತರದಲ್ಲೇ ಆದರೆ ಯಕ್ಷ ದಕ್ಷಿಣ ಭಾಗದಲ್ಲಿ ಯಕ್ಷಗಾನವನ್ನು ಜಾಸ್ತಿಯಾಗಿ ಹೈಪ್ ಮಾಡ್ತಾರೆ ಸಂಗೀತಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಉತ್ತರ ಭಾರತ ಅದೇ ದಕ್ಷಿಣ ಭಾರತದಲ್ಲಿ ಇದು ಬಂದರೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತವನ್ನ ಇದನ್ನು ಯೂಸ್ ಮಾಡ್ತಾರೆ ಎರಡೂ ಕಡೆಗಳಲ್ಲೂ ಉತ್ತರದಲ್ಲಿ ಸಿತಾರ್ ಸಾರಂಗಿ ಸಂತೂರ್ ಮತ್ತು ತಬಲಗಳು ಹೆಚ್ಚು ಜನಪ್ರಿಯವಾಗಿದೆ ಅದೇ ನೋಡಿದ್ರೆ ದಕ್ಷಿಣದಲ್ಲಿ ನಾವು ನೋಡ್ಬೋದು ಮೃದಂಗ ಒತ್ತುವೆಂದ್ಯ ಪಿಟೀಲು ವೀಣೆ ಮತ್ತು ಜಲತರಂಗಗಳನ್ನು ಜಾಸ್ತಿ ಒಲವು ಕಂಡಿದೆ ಉಡುಗೆಗಳಲ್ಲಿ ಹೇಗೆಂದರೆ ಅಷ್ಟೊಂದೇನೂ ಹೆಚ್ಚಿನ ಬದಲಾವಣೆಗಳಿಲ್ಲ ಮೂಲತಃ ಸೀರೆಯು ಉತ್ತರ ಮತ್ತು ದಕ್ಷಿಣ ಎರಡಕ್ಕೂ ಸಾಂಪ್ರಗತದಾಯಕ ಉಡುಗೆ ಆಗಿದೆ ಸೀರೆ ಸಂಪ್ರ ಎಲ್ಲ ಸೈಡಲ್ಲೂ ಸಂಪ್ರದಾಯವಾಗಿ ಸೀರೆಯನ್ನು ಉಡ್ತಾರೆ ಆದರೆ ಇದು ಉತ್ತರ ಭಾರತದಲ್ಲಿ ಪ್ರಸರಣ ಮತ್ತು ಸಾಂಸ್ಕೃತಿಕ ಸಂಪ್ರ ಸಂಪರ್ಕದಿಂದಾಗಿದೆ ಸಲ್ವಾರ್ ಸೂಟ್ ಚೂಡಿದಾರ್ ಪೈಜಾಮ ಇತ್ಯಾದಿಗಳೊಂದಿಗೆ ಸೀರೆಯನ್ನು ಧರಿಸ್ಲಾಗ್ತದೆ ಆದರೆ ದಕ್ಷಿಣದಲ್ಲಿ ಅಂತಹ ಪ್ರವಾ ಅದು ಅಂಥದ್ದು ಹೆಚ್ಚಿನ ಪ್ರಭಾವ ಏನು ಇಲ್ಲ ಅಂದರೆ ಸಲ್ವಾ ಇದು ಪೈಜಾಮ ಸಲ್ವಾರ್ ಸೂಟ್ ಜೊತೆಗೆ ಇದು ಮಾಡೋದು